ಹಲೋ ನೀವು ಹೇಳಿ ಯಾರು ಮಾಡಿರೋದು ಹಾಂ ಹೇಳಿ ಏನು ಬೇಕಿತ್ತು ಯಾವ ರೀತಿ ವುಡ್ಗಳು ಬೇಕು ನಿಮಗೆ ಹ್ಞೂ ನಮ್ಮಲ್ಲಿ ಟೀಕು ರಬ್ಬರ್ ಆಮೇಲೆ ಹುಡ್ಡಿ ಮರ ಹಾಂ ಎಲ್ಲ ಥರ ಮರಗಳು ಸಿಗುತ್ತೆ ನಿಮಗೆ ಯಾವ ರೀತಿ ಬೇಕು

ಒಂದೊಂದು ಮರಗಳಿಗೆ ಒಂದೊಂದು ಅಮೌಂಟ್ ಆಗುತ್ತೆ ಕೇ ಜಿಗೇ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ಹೋಗುತ್ತೆ ನಿಮ್ಗ್ಯಾವ ಎಷ್ಟು ಬೇಕು ಬನ್ನಿ ನಾಳೆ ಬನ್ನಿ ಯಾವಾಗ ಫ್ರೀ ಇರ್ತೀರೊ ಅವಾಗ ಬನ್ನಿ ಬನ್ನಿ ಬನ್ನಿ ಸಿಗುತ್ತೆ ಅಂಗಡಿ ಬೆಳಗ್ಗೆಯೇ ಓಪನ್ ಇರುತ್ತೆ ನೀವ್ಯಾವಾಗ ಬರ್ತೀರೋ ಅವಾಗ ಬನ್ನಿ ಇದು ಗಾಡಿ ನೀವೆ ತರುತ್ತೀರಾ ಇಲ್ಲ ನಮ್ಮ ಹತ್ರವೆ ಜನ ಇರ್ತಾರೆ ನೀವು ನಿಮ್ಮಲ್ಲಿದ್ದರೆ ನೀವೇ ತಗೋಬನ್ನಿ ಇಲ್ಲಂದರೆ ನಮ್ಮಲ್ಲಿ ಬೇಕಾದರೆ ನಮ್ಮ ಹತ್ರವೂ ಇಲ್ಲಿ ಇದ್ದಾರೆ ಹುಡುಗರು ಅವರು ಬೇಕಾದ್ರೆ ಅರೇಂಜ್ ಮಾಡ್ಕೊಡ್ತೀವಿ ನಾವೇ

ಹ್ಞೂ ಎಷ್ಟು ಮರ ಬೇಕಿತ್ತು ನಿಮಗೆ ಹ್ಞೂ ಇಲ್ಲ ನಾನು ಸಂಜೆ ಸ್ಯಾಂಪಲ್ ಕೊಟ್ಟುಕಳ್ಸಿರ್ಲಾ ನಿಮ್ಮ ಅಡ್ರೆಸ್ ಹೇಳಿ ನಾನು ಸ್ಯಾಂಪಲ್ ಕೊಟ್ಕಳ್ಸಿರ್ತೀನಿ ಇಲ್ಲ ಯಾವ ರೀತಿ ಇದೆ ನೋಡ್ಕೊಳ್ಳಿ ಇಲ್ಲ ಯಾರಾದ್ರು ಬಂದು ನೋಡಿ ಹೋಗಿ ಒಂದು ಸಲ ಬರ್ತೀರಲ್ಲ ನೀವೇ ಸಂಜೆ ನೋಡ್ಹೋಗ್ತಿರಾ ಹಾಂ ಇಲ್ಲ ನಮ್ಮ ಹತ್ರ ಎಲ್ಲ ಚೆನ್ನಾಗಿರುತ್ತೆ ಮರ ಎಲ್ಲಾನೂ

ಹಾಂ ಸರಿ ಬನ್ನಿ ಆಯಿತು